ಭಾರತದಲ್ಲಿ ಭಾರತದ ನಮ್ಮ ರಾಜ್ಯದಲ್ಲಿ ಬಹಳಂತೂ ಬಹಳ ಒಂದು ಮುಖ್ಯವಾಗಿರವೇಕವಾದಂತ ನೋಡಬೇಕಾದಂಥ ಸ್ಥಳಗಳು ಬೇಕಾದಷ್ಟಿದೆ ಬೇಕಾದಷ್ಟಿದೆ ಮೇನ್ ಬಂದು ಡೆಲ್ಲೀಲಿ

ನಮ್ಮ ಗೋಲ್ ಗುಂಬಜ್ ಅಂತ ಏನು ಹೇಳ್ತಾರೆ ತಾಜ್ ಮಹಲ್ ಅದು ಅದು ಪೂರ್ತಿ ಅಮೃತ ಶಿಲೆಯಲ್ಲೇ ಕಟ್ಟಿರ್ತಾ ಇರ್ತದು ಶಹಜಹಾನ್ ಅವರು ಕಟ್ಟಿಸಿರೋತದ್ ಆಮೇಲೆ ಅಲ್ಲಿಂದ ನಮ್ಮ ಗುಜ್ರಾತ್ಗೆ ಹೋದ್ರೆ ಈಗಿನ ನಮ್ಮ ಪ್ರಧಾನಿ ಮೋದಿಯವರು ಮಾಡ್ಸಿರ್ತಕ್ಕಂತದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಶಿಲೆ ಅತ್ಯಂತ ಅತ್ಯಂತ ಎತ್ತರವಾಗಿರೊ ಅಂಥದ್ದು ಅದನ್ನ ನೋಡೋದುಕ್ಕೆ ಎರಡು ಕಣ್ಣೇ ಸಾಕಾಗೋಲ್ಲ ಆ ಥರ ಅಷ್ಟೊಂದು ಎತ್ತರದಲ್ಲಿ ಮಾಡಿದ್ದಾರೆ ಅಲ್ಲಿಂದ ಬಂದರೆ ತಮಿಳ್ನಾಡಲ್ಲಿ ಒಳ್ಳೆ ಒಳ್ಳೆಯ ದೇವಸ್ಥಾನ ಇದೆ ಮಧ್ರೈ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಮತ್ತು ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪ್ ಅಂದರೆ ಟೆಂಪಲ್ ಅಂದರೆ ನಮ್ಮ ಕಣ್ಣು ಎರಡು ಕಣ್ಣು ಸಾಕಾಗೋಲ್ಲ ನೋಡೋದಕ್ಕೆ ಅದಕ್ಕೆ ಬರೀ ಚಿನ್ನ ಅಳವಡಿಸಿ ಮಾಡಿದ್ದಾರೆ ಆಮೇಲೆ ಅಲ್ಲಿಂದ ಬಂದರೆ ನಮ್ಮ ಕರ್ನಾಟಕದಲ್ಲಿ ಬಂದರೆ ಮೈಸೂರಲ್ಲಿ ಕೆ ಆರ್ ಎಸು ಕೆ ಆರ್ ಎಸು ಅಂದರೆ ರಮಣೀಯವಾದ ಸ್ಥಳ ನಮ್ಮ ಕೆ ಆರ್ ಎಸ್ ಎಲ್ಲೆಲ್ಲಿಂದಾನೋ ಬರ್ತಾರೆ ಯಾಕೆಂದರೆ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗೈತೆ ಆಮೇಲೆ ಮೈಸೂರು ಪ್ಯಾಲೇಸ್ ಇದೆ ರಾಜ್ರ ಪ್ಯಾಲೆಸ್ಸು ಅದರಲ್ಲಿ ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ ಎಷ್ಟು ನೋಡಿದ್ರೂ ಸಾಕಾಗೋಲ್ಲ ಅಂಥದ್ದಿದೆ ಮೈಸೂರು ಜೂ ಇದೆ ಪ್ರಾಣಿ ಸಂಗ್ರಹಾಲಯ ಚಾಮುಂಡಿ ಹಿಲ್ಸು ಇಲ್ಲೆಲ್ಲ ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ ಯಾಕಂದರೆ ಅದನ್ನೆಲ್ಲ ನಾವು ಹಳೇದ್ ನೋಡಲೇಬೇಕು ಅದಕ್ಕೋಸ್ಕರ ಬೇಕಾದಷ್ಟು ಬೇಕಾದಷ್ಟು ನಮ್ಮ ಭಾರತದಲ್ಲಿ ಬೇಕಾದಷ್ಟು ನೋಡೋ